ನೀರನ್ನು ಮನೆಯಲ್ಲೇ ಶೋಧಿಸಿ ಶುದ್ದೀಕರಿಸುವುದು ಹೇಗಂತಂದರೆ ಒಂದಿಷ್ಟು ಕ್ರಮಗಳನ್ನು ಹೇಳ್ತೇನೆ ನಾವು ಹೇಗೆ ಮೊದ್ಲಿನ ಕಾಲದಲ್ಲಿ ಮಣ್ಣಿನ ಪಾತ್ರೆಗಳನ್ನೆಲ್ಲ ಬಳಸ್ತಿದ್ವಿ ಅಡುಗೆ ಮಾಡಲಿಕ್ಕೆ ನೀರನ್ನ ಕು ಹಾಕಿಡಲಿಕ್ಕೆ ಆ ಥರನೇ ಇವಾಗ್ಲು ಒಂದು ಮಣ್ಣಿನ ಮಣ್ಣಿಂದು ಹೂಜಿ ಆ ತರ ಎಲ್ಲ ಸಿಗುತ್ತೆ ಅದನ್ನು ತಂದುಬಿಟ್ಟು ಅದರಲ್ಲಿ ನೀರು ಶೇಖರಿಸಿ ಇಡಬೇಕು ಮಣ್ಣಿಂದು ದೊಡ್ಡ ದೊಡ್ಡದು ಪಾತ್ರೆ ಇರುತ್ತೆ ಆ ಥರದ್ದು ತಂದು ಅದರಲ್ಲಿ ನೀರನ್ನು ಶೋಧಿಸಿ ಇನ್ ಶೇಖರಿಸಿಟ್ಟು ಅದನ್ನು ಒಂದು ದಿನ ಪೂರ್ತಿಯಾಗಿ ಬಿಡಬೇಕು ಅದಾದ ಮೇಲೆ ಅದು ತಳದಲ್ಲಿ ಎಲ್ಲ ನೀರಿನಲ್ಲಿರೋ ಕರ್ಮಶ ಕಲ್ಮಶಗಳೆಲ್ಲ ಕೆಳಗಡೆ ಎಲ್ಲ ಶೇಖರಣೆ ಆಗಿರುತ್ತೆ ಒಂದು ದಿನ ಪೂರಾ ಬಿಟ್ಟರೆ ಆ ಥರ ಮೇಲುಗಡೆಯೆಲ್ಲ ತಿಳಿಯಾಗಿ ನೀರು ಬಂದಿರುತ್ತೆ ಆ ನೀರನ್ನು ತೆಗೆದ್ಬಿಟ್ಟು ಬೇರೆ ಪಾತ್ರೆಯಲ್ಲೆ ಹಾಕ್ಕೋಬೇಕು ಅಂದರೆ ಸ್ಟೀಲಿನ ಪಾತ್ರೆ ಇಲ್ಲಾ ಮಣ್ಣಿನ ಪಾತ್ರೆಯಲ್ಲೆ ಹಾಕ್ಕೋಬೇಕು ಹಾಕಿಕೊಂಡು ನೆಕ್ಸ್ಟ ಏನು ಮಾಡಬೇಕು ಅದರಲ್ಲಿ ಒಂದು ಸಣ್ಣದ್ ಕಾಪರ್ ಕಾಯ್ನ ಇಲ್ಲಾ ಇದು ತಾಮ್ರದ್ದಂತ ಬರುತ್ತಲ್ವ ತಾಮ್ರದ್ದು ಒಂದು ಗ್ಲಾಸ್ ಆಗಲಿ ತಾಮ್ರದ್ದು ಒಂದು ಚಿಕ್ಕದು ಪ್ಲೇಟ್ ಆಗಲಿ ಆ ಥರ ಏನಾದ್ರೂ ಆ ನೀರು ಶೇಕರ್ಸಿಟ್ಟಿದ್ ಪಾತ್ರೆಯಲ್ಲೆ ಅದನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು ಮಾರನೇ ದಿನದವರ್ಗೂ ಆ ಥರ ಅದರಲ್ಲಿ ಇಟ್ಟರೆ ಅದು ಕಾಪರ್ದೆಲ್ಲ ಅಂಶ ನೀರ್ನಲ್ಲಿ ಹೋಗಿ ನೀರಿನಲ್ಲಿರೋ ಬ್ಯಾಕ್ಟೀರಿಯಾಸು ಮತ್ತು ವೈರಸು ಈ ಥರದ್ದೆಲ್ಲ ಹೋಗುತ್ತೆ ಅದರಲ್ಲಿ ಅದನ್ನೆಲ್ಲ ಸಾಯಿಸುತ್ತೆ ಅದು ಕಾಪರ್ ಅಂಶ ಸಾಯಿಸಿಬಿಟ್ಟು ಅದು ತಿಳಿಯಾಗಿರೊ ನೀರನ್ನು ಸಿಗುತ್ತೆ ನಮಗೆ ಆಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಸೋ ಸೋಸಿ ತೆಗಿಬೇಕು ತೆಗೆದ್ ನಂತರ ಆ ಥರ ಹಾಗೆನೆ ಕುಡಿಬೌದು ಇಲ್ಲ ಅಂದರೆ ಅದನ್ನು ನೀವು ಮತ್ತೆ ಕುದಿಸಿ ಆರಿಸಿ ಸೋಸಿನು ಕುಡಿಬೌದು ಆ ಥರ ಮಾಡೋದರಿಂದನೂ ಅದು ನೀರು ತಂಬ ಈಗ ಹೀಗೆ ಪ್ಯುಅರಿಟ್ಟು ಆ ಥರದ್ದೆಲ್ಲ ಸಿಗುತ್ತಲ್ವ ನಮಗೆ ಹೀಗೆ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡೋದು ಇದನ್ನು ಈ ಥರ ಮಾಡಿದರೆ ನಾವು ಸೇಮ್ ಪಿ ಇದು ಪಿವರಿಟ್ಟಲ್ಲಿ ಯಾವ ಥರ ಮಿನರಲ್ ವಾಟ್ರ್ ಬರುತ್ತಲ್ವ ಅದೇ ಥರಾನೆ ಇದು ಸಿಗುತ್ತೆ ಇದು ಮನೆಯಲ್ಲೇ ನೈಸರ್ಗಿಕವಾಗಿ ನೀರನ್ನು ಶೋಧಿಸಿ ಶುದ್ದಿ ಶುದ್ದೀಕರಿಸೋದು ಆ ಥರ ಇಲ್ಲ ಅಂದರೆ ಇನ್ನು ಒಂದು ಹೇಗೆ ಮಾಡೋದು ಅಂದರೆ ಇವಾಗ ಸ್ಟೀಲಿನ ಪಾತ್ರೆ ಇವಾಗ ಬೇಸಿಗೆ ಕಾಲದಲ್ಲೆಲ್ಲ ಮಣ್ಣಿನ ಮಡಕೆ ಆ ಥರ ಎಲ್ಲ ಉಪಯೋಗ್ಸ್ಬೌದು ನೀರಿಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅವಾಗ ಅಂದರೆ ಸ್ಟೀಲಿನ ಪಾತ್ರೆಗಳೆಲ್ಲ ಉಪಯೋಗ್ಸ್ಬೌದು ಇವಾಗ ಸ್ಟೀಲಿನ ಪಾತ್ರೆಯಲ್ಲಿ ಅಂತ ಮಳೆಗಾಲದಲ್ಲಾದ್ರೆ ನಿಮಗೆ ಅದು ಮಣ್ಣಿನ ಪಾತ್ರೆಯಲ್ಲೆಲ್ಲ ಶೇಖರ್ಸಿಡಕ್ಕೆ ಆಗಲ್ಲ ಹಾಗಿದ್ದಾಗ ನೀವು ಅದು ಸ್ಟೀಲಿನ ಪಾತ್ರೆಲ್ಲೆ ನೀರನ್ನು ತಗೊಂಡುಬಿಟ್ಟು ನೀರನ್ನು ಒಂದು ಮೇಲೆ ಒಂದು ಆ ಪಾತ್ರೆಗೆ ನೀರಿನ ಪಾತ್ ಇವಾಗೇನು ಪಾತ್ರೆ ಸ್ಟೀಲಿನ ಪಾತ್ರೆ ಇರುತ್ತಲ್ವಾ ಅದರಲ್ಲಿ ನೀರು ತುಂಬಿಸೋಕ್ಕೆ ಹೀಗೆ ಪೈಪೇನು ಹಿಡಿತೀವಿ ಅದು ಅದರ ಮೇಲೆ ಫಸ್ಟ್ಗೆ ಮೇಲುಗಡೆನೆ ಒಂದು ತೆಳ್ಳಗೆ ಬಿಳಿ ಬಟ್ಟೆ ಇವಾಗ ಅಜ್ಜಂದಿರೆಲ್ಲ ಹಾಕೊತಾರಲ್ವಾ ಬಿಳಿ ಬೆಳ್ಳಗಿರೋದ್ಬಟ್ಟೆ ತಿಳಿಯಾಗಿರುತ್ತೆ ಆ ಥರ ಕಾಟನ್ ಬಟ್ಟೆನ ತಗೊಂಡು ಅದಕ್ಕೆ ಟೈಟಾಗಿ ಕಟ್ಟಬೇಕು ಮೇಲೆ ಮುಚ್ಚಳಕ್ಕೆ ಕಟ್ಟಿ ಆಮೇಲೆ ಅದರಲ್ಲಿ ನೀರನ್ನು ಹಾಕಬೇಕು ನೀರು ಹಾಕಿ ಆದಮೇಲೆ ಅದು ಮೇಲುಗಡೆ ಎಲ್ಲ ಅದು ಅದ್ರಲ್ಲಿರೋದು ಏನಾದ್ರೂ ಕಸ ಕಡ್ಡಿ ಆ ಥರ ಇದ್ದರೆ ಅದರಲ್ಲೆಲ್ಲ ಹೋಗಿಬಿಡುತ್ತೆ ಅದು ಆಮೇಲೆ ಆ ನೀರನ್ನು ತಗೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನಾವು ಕುದಿಸ್ಬೇಕು ಕುದಿಸಿ ಆರಿಸಿ ಅದನ್ನು ಬೇರೆ ಪಾತ್ರೇಲಿ ಹಾಕಿ ಸೋಸಿ ಇಡಬೇಕು ಆ ಥರ ಮಾಡಿದ್ರು ಅದು ಕುಡಿಯೋಕ್ಕೆ ಶುದ್ದವಾಗಿರುತ್ತೆ ನೀರು ಇವಾಗ ಹಳ್ಳಿ ಕಡೆಗಳೆಲ್ಲ ಅದೇ ಥರಾನೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಇದು ಮಣ್ಣಿನ ಮಡಿಕೆನೆ ಜಾಸ್ತಿ ಮನೆಯಲ್ಲೇ ಶುದ್ದೀಕರಿಸೋದು ಅಂದರೆ ಆ ಥರ ಮಾಡ್ತಾರೆ ಆದಷ್ಟೂ ಮೊದಲ ಮುಂಚೆ ಎಲ್ಲ ಯಾವ ಥರ ನಮ್ಮ ಅಜ್ಜ ಅಜ್ಜಿ ಮನೆಯಲ್ಲೆಲ್ಲ ಉಪಯೋಗ್ಸ್ತಿದ್ರಲ್ವ ಆ ಥರನೇ ನಾವೂ ಮಾಡಿದರೆ ನಮಗೂ ಪ್ಯೂರ್ ಆಗಿರೊ ನೀರನ್ನು ಕುಡಿಬೌದು ನಾವು ಇದು ಪ್ಯೂರಿಟ್ಟ ಆ ಥರದ್ದೆಲ್ಲ ಕುಡೀತೀವಲ್ವ ಅದರಲ್ಲಿ ಏನೂ ಅಂಶ ಇರಲ್ಲ ಅದ್ರಲ್ಲಾದ್ರೂ ಪ್ಲಾಸ್ಟಿಕ್ ಕೋಟಡ್ಡೇ ಇರುತ್ತೆ ಅದು ಸೊ ಇದು ನೈಸರ್ಗಿಕವಾಗಿ ನಾವು ಮನೆಯಲ್ಲೆ ಈ ಥರ ಮಾಡ್ಬೌದು ಹೀಗೆ ಮಾಡಿದರೆ ನಾವು ಸ್ವಲ್ಪ ಆರೋಗ್ಯವಾಗಿ ಇರ್ಬೌದು ಆದಷ್ಟು ಮಣ್ಣಿನ ಮಡಕೆ ಆ ಥರದ್ದೆಲ್ಲೆಲ್ಲ ನೀರು ಶೇಖರಿಸಿಟ್ಟು ಕುಡಿಯಿರಿ ಆರೋಗ್ಯವಾಗಿರಿ